ಹಲೋ ನಮಸ್ತೇ ಮೇಡಮ್ ಆಂ ಮೇಡಮ್ ಇಲ್ಲೇ ಬರುತ್ತೆ ಹತ್ರನೆ ಇದೆ ಒಂದು ಇನ್ನೂರು ರೂಪಾಯಿ ಆಗುತ್ತೆ ಮೇಡಮ್ ಆಂ ಮೇಡಮ್ ಒಂದು ಇನ್ನೂರು ರೂಪಾಯಿ ಆಗುತ್ತೆ ಬೆಳಿಗ್ಗೆ ಐದು ಗಂಟೆಯಿಂದನೇ ಓಪನ್ ಇರುತ್ತೆ ಸ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ ಮೇಡಮ್ ಆಂ ಮೇಡಮ್ ಹನ್ನೆರಡು ಗಂಟೆ ಒಳಗೆ ಯಾವಾಗ ಹೋದ್ರು ಇರುತ್ತೆ ಓಪನ್

ಊಂ ಮೇಡಮ್ ಅಲ್ಲಿ ಕೋಟೆ ಹತ್ರನೆ ದೇವಸ್ಥಾನ ಹತ್ರನೇ ರವಿ ಮಯೂರ ಅಂತ ಓಟಲ್ಲಿದೆ ಅಲ್ಲಿ ಫ್ರೆಶಪ್ಪಾಗಿ ಹೋಗ್ಬೋದು ಮೇಡಮ್ ಆಂ ಮೇಡಮ್ ನೋಡ್ಬೋದು ಇನ್ನೂ ಅಕ್ಕ ಪಕ್ಕ ಪ್ಲೇಸ್ಗಳು ಇದ್ದಾವೆ ಅವನ್ನು ಕವರ್ ಮಾಡ್ಕೋಬೋದು ಆಂ ಮೇಡಮ್ ಹತ್ ಹತ್ರನೇ ಇದೆ ಒಂದು ಶಿವ ಟೆಂಪಲ್ ಇದೆ ತುಂಬ ಚೆನ್ನಾಗಿದೆ ಮೇಡಮ್ ಹಂಗೆ ಅದ್ರ ಪಕ್ಕನೇ ಒಂದು ಕೊ ಬೆಟ್ಟ ಇದೆ ಏಳು ಸುತ್ತಿನ ಕೋಟೆ ಸೊ ಅದು ತುಂಬ ಚೆನ್ನಾಗಿದೆ ಅದು ನೋಡ್ಬೋದು

ಆಂ ಮೇಡಮ್ ಆ ದೇವಸ್ಥಾನ ಪಕ್ಕನೇ ಇವೆಲ್ಲ ಬರೋದು ಒಂದು ಒಂದೇ ಬರುತ್ತೆ ನೀವು ದೇವಸ್ಥಾನ ದರ್ಶನ ಆದ ತಕ್ಷಣನೆ ಒಂದು ಒಂದೇ ಕವರ್ ಮಾಡ್ಕೋಬೋದು ಮೇಡಮ್ ಏನಿಲ್ಲ ಒಂದು ಹತ್ತು ನಿಮಿಷ ಆಗುತ್ತೆ ಮೇಡಮ್ ಆಂ ಮೇಡಮ್ ಆವತ್ತು ಒಂದು ದಿನದಲ್ಲಿ ಕವರ್ ಮಾಡಿ ಕೊಡ್ತೀನಿ ಅದೇ ವೇಯ್ಟಿಂಗ್ ಚಾರ್ಜ್ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ

ಒಂದು ಸಾವಿರದ ಮುನ್ನೂರು ರೂಪಾಯಿ ಕೊಡಿ ಮೇಡಮ್ ಅಲ್ಲ ಮೇಡಮ್ ವೇಯ್ಟಿಂಗ್ ಚಾರ್ಜ್ ಎಲ್ಲ ಇರುತ್ತೆ ಹಾಂ ಮೆಡಮ್